ಸಾಮಾನ್ಯ ಪ್ರಯಾಣಕ್ಕಾಗಿ ನಾನು ಸಾರ್ವಜನಿಕ ವಾಹನವಾದ ಬಸ್ಗಳನ್ನು ಉಪಯೋಗಿಸುತ್ತೇನೆ ಇದರಿಂದಾಗಿ ವಾಹನ ದಟ್ಟಣೆ ಕಡಿಮೆಯಾಗಿ ವಾಯುಮಾಲಿನ್ಯ ಕಡಿಮೆ ಮಾಡಬಹುದು ಎಲ್ಲರೂ ಅವರವರ ಸ್ವಂತ ವಾಹನವನ್ನು ಸಾಮಾನ್ಯ ಸಾಮಾನ್ಯವಾಗಿ ಬಳಸಿದರೆ ಇದರ ವಾಯುಮಾಲಿನ್ಯ ಹೆಚ್ಚಾಗುವ ಸಾಧ್ಯತೆಗಳು ಸಾಧ್ಯತೆಗಳಿವೆ ಸೊ ಇದರ ಉಪಯೋ ಇದ ಸಾರ್ವಜನಿಕ ವಾಹನಗಳನ್ನು ಬಳಸೋದರಿಂದ ಹೊಸ ಹೊಸ ಜನರ ಒಂದು ಪರಿಚಯವಾಗುವ ಸಾಧ್ಯತೆಗಳಿರುತ್ತೆ ಸೊ ಇದರಿಂದಾಗಿ ನಿಮ್ಮ ಫ್ರೆಂಡ್ ಸರ್ಕಲನ್ನ ಜಾಸ್ತಿ ಮಾಡಿಕೊಳ್ಳುವಂಥ ಒಂದು ಅವಕಾಶ ತರುತ್ತೆ